ನಾನು ಒಂದು ಎರಡು ವಾರದ ಹಿಂದೆ ಒಂದು ಚೇಯರನ್ನ ಪರ್ಚೇಸ್ ಮಾಡಿದ್ದೆ ಪ್ರಾಡಕ್ಟ ಅದು ಒಂದಲ್ಲ ಒಂದು ಒಂದು ನಾಲ್ಕು ಚೇಯರನ್ನು ಪರ್ಚೇಸ್ ಮನೆಯಲ್ಲಿ ಸ್ವಲ್ಪ ಚೇಯರ ಇರಲಿಲ್ಲ ಹಾಗಾಗಿ ನಾನು ಚೇಯರನ್ನು ಪರ್ಚೇಸ್ ಮಾಡಿದ್ದೆ ಆದರೆ ಚೇಯರ ನನಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಚೇಯರ್ ಪರ್ಚೇಸ್ ಮಾಡಲಿಕ್ಕೆ ಏಕೆಂದ್ರೆ ಅದು ಅಷ್ಟು ಒಂದು ಬೇಗ ಹಾಳಾಗ್ತದೆ ಅಂತ ಅಂದರೆ ಪ್ಲ್ಯಾಸ್ಟಿಕ್ ಅಲಾ ಕೆಲವು ನಾವೀಗ ನಿತ್ತು ಏನೋ ಒಂದು ಅದ್ರಮೇಲೆ ನಿಂತ್ಕೊಂಡು ಏನಾದರೂ ಮೇಲೆ ಕ್ಲೀನೆಲ್ಲ ಮಾಡುವಾಗ ಕೆಲವೊಮ್ಮೆ ಕಟ್ಟಾಗಿ ಬಿದ್ದದ್ದು ಸಹಾ ಉಂಟು ಅದೇ ಕಾರಣಕ್ಕಾಗಿ ನಾನು ಚೇಯರನ್ನು ಜಾಸ್ತಿ ಇಷ್ಟಪಡುವುದಿಲ್ಲ ಆದರೆ ಬಂದಾಗ ಕೂತ್ಕೊಳ್ಳಿಕ್ಕೆ ಯಾರಾದ್ರೂ ನೆಂಟರು ಬಂದಾಗ ಎಲ್ಲ ಕೂತ್ಕೊಳ್ಳಿಕ್ಕೆ ಬೇಕಾಗ್ತದನ್ನೋ ಒಂದು ಒಂದು ರೀಸನ್ನಿಗೆ ತರಿಸಿದ್ದು ಹಾಗಾಗಿ ನಾಲ್ಕು ತಗೊಂಡಿದ್ದೆ ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಇಷ್ಟಪಟ್ಟು ತಗೊಂಡದ್ದಲ್ಲ ಆದರೆ ಬೇಕು ಅಂತ ತಗೊಂಡದ್ದು ಅಷ್ಟೆ ಆದರೆ ನನಗೆ ಮನೆಗೆ ಬಂದಮೇಲೆ ಅದ್ರಲ್ಲಿ ಕೂತ್ಕೊಂಡ್ಮೇಲೆ ಕಂಫರ್ಟೇಬಲಾಗಿತ್ತು ಕೂತ್ಕೊಳ್ಳಿಕ್ಕೆ ಕೂಡ ಒಳ್ಳೆಯಾಗಿತ್ತು ಅಂದರೆ ಒಂಥರ ಏನೋ ಫೀಲ ಸ್ ಹ್ಯಾ ಕಂಫರ್ಟೇಬಲ್ ಉಂಟು ಅದರಲ್ಲಿ ಎಂತ ಸಹಾ ಇದ್ದಿಲ್ಲ ಫಾಲ್ಟಿಲ್ಲ ಅದರಲ್ಲಿ ಚೇರ್ ಸಹಾ ಒಳ್ಳೆ ಉಂಟು ಮತ್ತೆ ಕೆಲವು ಚೇರಲ್ಲಿ ಕೂತ್ಕೊಂಡ ಕೂಡಲೆ ಅದು ಅದರ ವೆಯ್ಟಿಗೆ ಚೇರ ಸ್ವಲ್ಪ ಅಗಲ ಆಗುವುದುಂಟು ಅಂದರೆ ಮೊದಲೊಂದು ಚೇರ್ ಇತ್ತು ಹಾಗೆ ನಾವು ಕೂತ್ಕೊಳ್ಳುವಾಗ ಅದರ ವೆಯ್ಟ ಭಾರಕ್ಕೆ ಅಗಲ ಅಗಲ ಆಗೋದು ಆದರೆ ಈ ಚೇರ್ ಹಾಗೆ ಎಂಥ ಪ್ರಾಬ್ಲಮ್ಮು ಇಲ್ಲ ಒಳ್ಳೆ ಉಂಟು ಚೇರ ನಾಲ್ಕು ಚೇರ ನಾಲ್ಕು ಚೇರು ಸಹಾ ಒಳ್ಳೆ ಉಂಟು ಮನೆಯಲ್ಲಿ ಸಹಾ ಇಷ್ಟ ಆಗಿದೆ ಚೇರ ಚೇರಲ್ಲಿ ಕೂತ್ಕೊಂಡು ಎಲ್ಲ ನಾವು ನೋಡಿದ್ದೇವೆ ಹೇಗುಂಟು ಅಂತ